ಹೌದು ಪಕ್ಷಿಗಳು ನಮ್ಮ ಮನೆಯ ಹಿತ್ತಲಿಗೆ ಅಥವಾ ಉದ್ಯಾನಕ್ಕೆ ಬರುವಂತೆ ಮಾಡಲು ನಾನು ಹಲವಾರು ಕ್ರಮಗಳನ್ನು ಮಾಡ್ತೀನಿ ಅದು ಏನಪ್ಪಾಂದರೆ ಅವ್ಗಳಿಗೆ ಬೇಕಾದಂಥ ಆಹಾರ ಇರ್ಬೋದು ಧಾನ್ಯ ಆಗಿರ್ಬೋದು ನೀರು ಆಗಿರ್ಬೋದು ಮತ್ತೆ ಉತ್ತಮ ವಾತಾವರಣವನ್ನು ಗೂಡು ಕಟ್ಟಲು ಬೇಕಾದಂಥ ಯೋಗ್ಯವಾದಂಥ ಒಂದು ಸ್ಥಳವನ್ನು ಅವುಗಳಿಗೆ ನಿರ್ಮಾಣ ಮಾಡ್ಕೊಳುವಂಥ ಕೆಲಸವನ್ನ ಮಾಡ್ಬೇಕಾಗುತ್ತೆ ಆ ಮೂಲಕ ಪಕ್ಷಿಗಳಿಗೆ ಕಾಳುಗಳು ಮತ್ತು ನೀರಿಡು ಇಡುವುದನ್ನು ನಾವು ಕಲ್ತಿರಬೇಕು ಮತ್ತು ಮಕ್ಕಳಿಗೆ ಕಲಿಸಬೇಕು ಇದು ಉತ್ತಮವಾದಂಥ ಒಂದು ಏನು ನಮ್ಮ ನಮ್ಮಲ್ಲಿರುವಂಥ ಉತ್ತಮವಾದಂಥ ಒಂದು ಭಾವನೆಗಳನ್ನ ತಿಳಿಸ್ತಾ ಹೋಗ್ತವೆ ಏಕಪ್ಪಂದ್ರೆ ಪಕ್ಷಿಗಳಿಗೆ ನೀರು ಈ ಒಂದು ಬೇಸಿಗೆ ಕಾಲದಲ್ಲಿ ಸಿಗೋದಿಲ್ಲ ಅವರಿಗೆ ಕಾಳುಗಳು ಹೆಚ್ಚಾಗಿ ಸಿಗೋದಿಲ್ಲ ಏನಾಗ್ತವೆ ಇವುಗಳನ್ನು ಸಿಗೋ ರೀತಿ ನಾವೇನು ಮಾಡಬೇಕು ನೀರಿಡೋದನ್ನು ಕಾಳುಗಳನ್ನು ಹಾಕೋದನ್ನ ಪಕ್ಷಿಗಳಿಗೆ ನಾವೇನು ಮಾಡಬೇಕು ಕಲಿತ್ಕೊಳ್ತಾ ಹೋಗ್ಬೇಕು ಮನೆ ಹಿತ್ತಲಿನಲ್ಲಿ ಮನೆ ಪಕ್ಕದಲ್ಲಿ ಇರುವಂಥ ಒಂದು ಪಕ್ಷಿಗಳಿಗೆ ನೀರನ್ನು ನೀಡೋದು ಮತ್ತೆ ಮತ್ತೆ ಅವುಗಳಿಗೆ ಕಾಳುಗಳನ್ನು ನೀಡುವಂಥ ಕೆಲಸವನ್ನ ಮಾಡಬೇಕು ಈ ಒಂದು ಪಕ್ಷಿಗಳು ಮನೆ ಹಿತ್ತಲಿಗೆ ಅಥವಾ ಉದ್ಯಾನವನಕ್ಕೆ ಬರುವಂತೆ ಮಾಡಬೇಕಾದ್ರೆ ನಾವೇನ್ಮಾಡ್ಬೇಕು ಅದೇ ಉತ್ತಮ ಸೂಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ಗೂಡು ಕಟ್ಟಲು ಯೋಗ್ಯವಾದಂಥ ಒಂದು ಸ್ಥಳವನ್ನು ಕೊಟ್ಟಿರಬೇಕು ಆ ಮೂಲಕ ಅವುಗಳಿಗೆ ಬೇಕಾದಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡ್ಬೇಕೆಂದ್ರೆ ಪಕ್ಷಿಗಳು ಅವಷ್ಟಕ್ಕವೇ ಬಂದು ಏನು ಮಾಡ್ತದೆ ಅಲ್ಲಿ ಗೂಡು ಕಟ್ಟಿ ತಮ್ಮ ವಾಸಸ್ಥಾನವನ್ನು ಇದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಈ ಒಂದು ಪಕ್ಷಿಗಳನ್ನು ಬೆಳೆಸೋದರಿಂದ ಉಳಿಸೋದರಿಂದ ನಮ್ಮ ಪರಿಸರ ಉತ್ತಮವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು